ಸರ್ಕಾರಿ ಸ್ಕೀಮ್ಗಳು ಅಂತಂದರೆ ಬಯಲು ಮಲ ವಿಸರ್ಜನೆಗೆ ಹೋಗ್ತಾರೆ ನಮ್ಮ ಹಳ್ಳಿ ಕಡೆ ಜನಗ್ಳೆಲ್ಲನು ಆದರೆ ಬೈಲ್ ಮಲ ವಿಸರ್ಜನೆ ಬೇಡ ಅಂತೇಳಿಬಿಟ್ಟು ಸರ್ಕಾರದಿಂದ ಎಲ್ಲ ಮನೆಗೆ ಒಂದೊಂದು ಟಾಯ್ಲೆಟ್ ರೂಮ್ಸ್ ಅಂದ್ರೆ ಬಾತ್ರೂಮ್ಗಳೆಲ್ಲ ಕಟ್ಸಿಕೊಡ್ತಾ ಇದ್ದಾರೆ ಊರಲ್ಲಿ ಒಳ್ಳೊಳ್ಳೆಯ ಚರಂಡಿಗ್ಳು ಮಾಡ್ತಾರೆ ಆಮೇಲೆ ಹಳ್ಳಿಗಳ್ ಕಡೆ ಎಲ್ಲ ಒಳ್ಳೆಯ ರೋಡ್ಗಳು ಮಾಡ್ತಾರೆ ಆಮೇಲಿಂದ ಇತ್ತೀಚಿಗೆ ಬಂದಿರ್ತಕ್ಕಂಥದ್ದು ಈ ಶಕ್ತಿ ಯೋಜನೆ ಅಂತ ಮಾಡಿದ್ದಾರೆ ಅದರಲ್ಲಿ ಸರ್ಕಾರಿ ಬಸ್ಸುಗಳಲ್ಲಿ ಎಲ್ಲ ಮಹಿಳೆಯರಿಗೂ ಫ್ರೀ ಟಿಕೆಟಿಲ್ಲದೆ ಪ್ರಯಾಣ ಮಾಡ್ತಾರೆ ಸರ್ಕಾರದಿಂದ ಆ ಟಿಕೆಟನ್ನ ಇವ್ರಿಗೆ ಸರ್ಕಾರ ನಮ್ಮ ಸಾರಿಗೆ ಸಂಸ್ಥೆ ಹಣ ಕೊಡೋದು ಈ ಹೆಣ್ ಮಕ್ಳೆಲ್ಲಾ ಫ್ರೀಯಾಗಿ ಓಡಾಡೋಂಥದ್ದು ಮಾಡಿದ್ದಾರೆ ಮತ್ತು ಇನ್ನೊಂದು ಯೋಜನೆ ಮಾಡಿದ್ದಾರೆ ಏನು ಈ ಹೆಣ್ ಮಕ್ಕಳಿಗೆ ಪ್ರತಿಯೊಂದು ಮನೆಗು ಯಜಮಾನಿ ಅಂತಕ್ಕಂಥವ್ರಿಗೆ ಪ್ರತಿ ತಿಂಗಳು ಎರಡೆರಡು ಸಾವಿರ ಕೊಡ್ತೀವಿ ಅಂತೇಳಿಬಿಟ್ಟು ಈ ಕಾಂಗ್ರೆಸ್ ಸರ್ಕಾರ್ದವ್ರು ಮಾಡಿದ್ದಾರೆ ಅವಾಗ ಅವಾಗ ಪ್ರತೀ ಮನೆಗು ಯಜಮಾನಿ ಅಂತ ಅಂದರೆ ಎರಡು ಸಾವಿರ ಕೊಡ್ತಾರೆ ಮತ್ತು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದಾರೆ ಇಂದಿರಾ ಕಾಂಟಿನ ಬಡ ಬಗ್ಗರಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ಅತಿ ಕಡಿಮೆ ಬೆಲೆಗೆ ಐದು ರೂಪಾಯಿ ಟಿಫನ್ನು ಹತ್ತು ರೂಪಾಯಿ ಊಟ ಈ ಥರ ಎಲ್ಲ ಸಿಗೋದಿಲ್ಲ ಮಾಡಿದ್ದಾರೆ ಒಳ್ಳೊಳ್ಳೆಯ ಸ್ಕೀಮು ಮಾಡಿದ್ದಾರೆ ಇದರಿಂದ ನಮಗೂ ಎಲ್ಲ ಪ್ರಯೋಜನ ಆಗ್ತಾ ಇದ್ದಾವೆ